ಹಲೋ ಯಾರು ಹೌದು ಹೇಳಿ ಸರ್ ಯಾವುದು ಫುಡ್ ಬೇಕು ಸರ್ ನಿಮಗೆ ಎಷ್ಟು ಬೇಕು ಸರ್ ಸಾರಿ ಸರ್ ನಿಮ್ಮ ವಾಯ್ಸ್ ಸರ್ಯಾಗಿ ಕೇಳಿಸ್ತಾಯಿಲ್ಲ ಹಾಂ ಹೌದಾ ಸರ್ ಯಾವಾಗ ಸರ್ ಬೇಕು ಸರ್ ನಿಮ್ಮ ಅಡ್ರಸ್ಸ್ ಹೇಳ್ತೀರ ನಾವು ನೋಟ್ ಮಾಡ್ಕೋತೀವಿ ಹಾಂ ಕೊಳ್ಳೇಗಾಲ ಹಾಂ ಅಂಬೇಡ್ಕರ್ ಬೀದಿ ಆಮೇಲೆ ಹಾಂ ಸರಿ ಸರ್ ಇನ್ನು ಯಾವ ಥರ ಫುಡ್ ಬೇಕು ಸರ್ ಮಸಾಲೆ ದೋಸೆ ನಮ್ಮ ಹೋಟಲಿ ಮಸಾಲೆ ದೋಸೆ ಮಾತ್ರ ಅಲ್ಲ ಬೇರೆ ಬೇರೆ ಥರದು ಫುಡ್ಗಳು ಇದೆ ಇಡ್ಲಿ ಅಕ್ಕಿ ಇದೆ ಇಡ್ಲಿ ದೋ ಇಡ್ಲಿ ದೋಸೆ ಇದೆ ಇಡ್ಲಿ ಇದೆ ದೋಸೆ ಇದೆ ಪೂರಿ ಇದೆ ನಿಮಗೆ ವ್ಯಾ ಮಸಾಲೆ ದೋಸೆ ಬಿಟ್ಟು ಬೇರೆ ಇನ್ಯಾವ ಥರದ್ದು ಫುಡ್ ನೀವು ಎಕ್ಸ್ಪೆಕ್ಟ್ ಮಾಡ್ತೀರ ಸರ್ ಹಾಂ ಸರ್ ಸರಿ ಸರ್ ನೀವು ಎಷ್ಟು ಜನ ಫೈ ಐದು ಜನಕ್ಕೆ ಸಾಕ ಸರ್ ಸರ್ ಉಪ ಒಂದಕ್ಕೆ ಐವತ್ತು ರೂಪಾಯಿ ಆಗುತ್ತೆ ಸರ್ ನಮ್ಮ ನಮ್ಮ ರೆಸ್ಟೋರೆಂಟಲ್ಲೇ ಅಷ್ಟು ಗುಡ್ ಕ್ವಾಲಿಟಿ ಇರೋ ಪ್ರಾಡಕ್ಟು ಚೀಪ್ ರೇಟಲ್ಲಿ ಕೊಡ್ತಾಯಿರೋದು ಒಂದು ಸರ್ತಿ ಟೇಸ್ಟ್ ಮಾಡಿ ನೋಡಿ ಹೇಗಿದೆ ಅಂತನೂ ಒಂದು ರಿಪೋರ್ಟ್ ಕೊಡಿ ನಮ್ಮ ರಿಪೋರ್ಟ್ ಕಾರ್ಡೂ ಕೊಡ್ತೀವಿ ಅದ್ರ ರಿಪೋರ್ಟ್ ಮಾಡಿ ನೀವು ಹೇಗಿದೆ ಟೇಸ್ಟ್ ಹೇಗಿದೆ ಫುಡ್ ಹೇಗಿದೆ ಆಮೇಲೆ ನಮ್ಮ ಸರ್ವೀಸ್ ಹೇಗಿದೆ ಅಂತನೂ ಅಲ್ಲಿ ಮೆನ್ಷನ್ ಮಾಡಿ ಸರ್ ಸರ್ ಐವತ್ತು ಐವತ್ತಲ್ಲವಾ ಒಂದಕ್ಕೆ ಐದು ಜನಕ್ಕೆ ಆಗುತ್ತೆ ಸರ್ ಇನ್ನೂರಾ ಐವತ್ತು ರೂಪಾಯಿ ಆಗುತ್ತೆ ಸರ್ ಹ್ಞೂ ಹ್ಞೂ ತ್ಯಾಂಕ್ ಯು ಸರ್ ನೀವು ನಮ್ಗೆ ಕಾಲ್ ಮಾಡಿದ್ದಕ್ಕೆ